ಹಾಂ ಹಲೋ ನಿಮ್ಮದು ಗಾಡಿ ಬೇಕಿತ್ತು ನಮಗೆ ಹ್ಞೂ ನಾನು ಇಲ್ಲಿ ನೆಲಗುಡ್ಡೆಯಿಂದ ನಮಗೆ ಗಾಡಿ ಬೇಕಿತ್ತು ಅಂದರೆ ಕಟಿ ಕಟೀಲನ್ನು ಕಟಿಲಿಗೆ ಹೋಗ್ಲಿಕ್ಕೆ ಮತ್ತು ಹಾಂ ಕುದ್ರೋಳಿ ಕಟಿ ಹಾಂ ಕಟೀಲು ಕುದ್ರೋಳಿ ಕುದ್ರೋಳಿ ಹಾಂ ಅಂದರೆ ನಾವು ಒಂದು ಎರಡು ಮೂರು ಜನ ಇದ್ದೇವೆ

ದೊಡ್ಡದು ಬೇಡ ಚಿಕ್ಕದಿದ್ದರೆ ಅದೇ ಸಾಕು ಅಂದರೆ ಮತ್ತೆ ಬೇರೆ ಕಡೆ ಸಹ ನಮ್ಮದು ಉಂಟು ನಾವು ಹಾಂ ಒಂದು ಆಚೆಯಿಂದ ಅಲ್ಲಿಂದ ಇನ್ನು ಇನ್ನೊಂದು ಕಡೆಗೆ ನಮ್ಮದು ಉಂಟು ಅದು ಮತ್ತೆ ನೋಡುವ ನೀವು ಅಂದರೆ ಯಾವಾಗ ಬರ್ತಿರಿ ಯಾವಾಗ ಹೇಳ್ತಿರಿ ನೀವು ಬ್ ನಾಳೆ ಬೇಗ ಹೋದ್ರೆ ಹಾಂ

ಹಾಂ ಟ್ರಾಫಿಕಲ್ಲಿ ಹೌದು ಹೌದ್ ಹೌದ್ ಅದು ಸರಿ ಹಾಂ ಹ್ಞೂ ಹ್ಞೂ ಮತ್ತೆ ಎಂಥ ಗೊತ್ತುಂಟ ನಮಗೆ ಡ್ರೈವರ್ ಎಲ್ಲ ಸ್ವಲ್ಪ ರ್ಯಾಸಾಗಿ ಕೊಂಡು ಹೋಗುವ ಹ್ಞೂ ಅಂದರೆ ಮತ್ತೆ ಊಟಕೆಲ್ಲ ನಿಲ್ಲಿಸುವಾಗ ಸ್ವಲ್ಪ ಕೆಲವರು ಕಿರಿಕಿರಿ ಮಾಡ್ತಾರೆ ಅಲ್ಲಲ್ಲಿ ನಿಲ್ಲಿಸಲಿಕ್ಕೆ ಇಲ್ಲ ಹಾಗೆ ಹೀಗೆ ಅಂತ ಆ ರೀತಿ ಎಲ್ಲ ಇರ್ಬಾರ್ದು ಹಾಂ ಹಾಂ ಹಾಂ ನಮಗೆ ಅದೇ ನೀವು ಹೇಳಿದಿರಲ್ಲ ಟ್ರಾಫಿಕ್ ಎಲ್ಲ ಇದ್ದರೆ ಕಷ್ಟ ಆಗ್ತದೆ ಬೇಗನೆ ಕಳಿಸಿ ನಾವು ಅಂದರೆ ನಮಗೆ ನಾವೊಂದು ಬೇಕಾದರೆ ಒಂದು ಆರು ಏಳು ಆರು ಗಂಟೆಗೆ ಬೇಕಾದರೆ ರೆಡಿಯಾಗಿ ಇರ್ತೀವಿ ಹಾಂ ಅಲ್ಲ ಬೇಗ

ಸಾಕು ಸಾಕು ಅಷ್ಟು ಅದು ಸಾಕು ಆದರೆ ಮತ್ತೆ ಅದೇ ನಾವು ಒಂದು ಅದೇ ನಿಮ್ಮಲ್ಲಿದು ಕೇಳಿಕೊಳ್ಳೋದು ಅಂದರೆ ಅಲ್ಲಿ ಅಲ್ಲಿ ನಿಲ್ಲುವಾಗ ಸ್ವಲ್ಪ ಹಾಂ ಆ ರೀತಿಯೆಲ್ಲ ತೊಂದರೆಯೆಲ್ಲಆಗ್ತದೆ ಮತ್ತೆ ಊಟಕ್ಕೆ ಎಲ್ಲ ಹ್ಞೂ ಹಾಂ ಹಾಂ ತೊಂದರೆ ಇಲ್ಲಲ್ಲ ಹಾಂ ಹಾಂ ಆಯ್ತು ಆಯ್ತು ಹಾಗಿದ್ರೆ ನಾಳೆ ಅಂದರೆ ನಾನೊಮ್ಮೆ ಮಾಡ್ತೇನೆ ಮತ್ತೆ ಫೋನ್ ಪುನಃ ಸಂಜೆ ಹ್ಞೂ ಹ್ಞೂ ಹ್ಞೂ ಆಯ್ತು ಆಯ್ತು ಆಯ್ತು ಹ್ಞೂ ಹ್ಞೂ ಹ್ಞೂ ಹ್ಞೂ